ಭಾರತದಲ್ಲಿ ಅತೀ ಹೆಚ್ಚು ಪ್ರಚಲಿತವಾಗಿರುವ ಸಾಂಸ್ಕೃತಿಕ ಸಂಪ್ರದಾಯ ಎಂದರೆ ದಸರಾ ಈ ದಸರಾ ಹಬ್ಬವನ್ನು ದೇಶದ ಎಲ್ಲಾ ಭಾಗಗಳಲ್ಲೂ ಆಚರಿಸುತ್ತಾರೆ ಹತ್ತು ಗಾಲ ಹತ್ತು ದಿನಗಳ ಕಾಲ ಆಚರಿಸುವ ಈ ದಸರಾವನ್ನು ಬೇರೆ ಬೇರೆ ದೇವರುಗಳ ಹೆಸರಲ್ಲಿ ಆಚರಿಸುತ್ತಾರೆ ಕರ್ನಾಟಕದಲ್ಲಿಯಾದರೆ ದಸರಾವನ್ನು ಚಾಮುಂಡೇಶ್ವರಿ ದೇವಿಯ ಹೆಸರಿನಲ್ಲಿ ಆಚರಿಸಿ ತುಂಬ ಸಂಭ್ರಮದಿಂದ ಆಚರಣೆ ಮಾಡುತ್ತಾರೆ ಆದರೆ ಉತ್ತರ ಭಾರತದಲ್ಲಿ ದೇವಿ ಪೂ ದೇವಿಯನ್ನು ಪೂಜಿಸಿ ಈ ದಸರಾವನ್ನು ಆಚರಿಸುತ್ತಾರೆ